ಹಲೋ ಹಾಂ ಹಾಂ ಚೆನ್ನಾಗಿದ್ದೀನಿ ಹಿಂಗೆ ಕೂತ್ಕೋಂಡಿದ್ದೆ ಹ್ಞೂ ಆಯ್ತು ಅಡುಗೆಯೆಲ್ಲ ಆಯ್ತು ಹಾಂ ತಿಂದಿದ್ಯಲ್ಲ ಆಯ್ತು ಹಾಂ ಯಾರಿಷ್ಟ ಮಾಡಿದ್ರು ಹೌದಾ ಯಾವ ಅಡುಗೆ ಓ ಮೊನ್ನೆ ಬಿರಿಯಾನಿ ಮಾಡಿದ್ದೆ ಅಲ್ಲ ಹಾಂ ಅದಾ ಹ್ಞೂ ಅದ್ರ ಜೊತೆ ಕಬಾಬು ಮಾಡಿದ್ದೆ ಗ್ರೇವಿ ಮಾಡಿದ್ದೆ ಹಾಂ ಏನು ಇಷ್ಟ ಆಯ್ತು ಬಿರಿಯಾನಿಯ ಯಾರು ಏಳ್ಗೆ ಯಾರು ಹೇಳ್ಬೇಕಂತೆ ಹೆಂಗ ಮಾಡೋದಂತ ಹೌದಾ ಆಂ ಎಷ್ಟು ಕೆ ಜಿ ಬಿರಿಯಾನಿ ಮಾಡ್ಬೇಕವರು ಒಂದು ಕೆಜಿಯಾ ಹಾಂ ಒಂದು ಕೆ ಜಿ ಬಿರಿಯಾನಿಗೆ ಊಂ ಯಾವುದು ಚಿಕನ್ನಾ ಹಾಂ ಒಂದು ಕೆ ಜಿ ಬಿರಿಯಾನಿಗೆ ಒಂದು ಕೆ ಜಿ ಚಿಕನ್ ತೊಗೊಳೋಕ್ಕೇಳು ಹ್ಞೂ ಆಮೇಲೆ ನಾಲ್ಕು ಈರುಳ್ಳಿ ಆಮೇಲೆ ಒಂದು ನಾಲ್ಕು ಎಷ್ಟು ಒಂದು ನಾಲ್ಕು ಟಮಾಟೋ ಎರಡು ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕೋ ಐದೊ ಹಸಿಮೆಣ್ಸಿನ್ಕಾಯಿ ಸಾಕು ಅಷ್ಟೆ ಸಾಕು ಹ್ಞೂ ಕರಡು ಒಂದು ಕಾಲು ಲೀಟರ್ ಹ್ಞೂ ಕಾಲು ಲೀಟರನ್ನೇ ಕರಡು ಚಕ್ಕೆ ಲವಂಗ ಒಂದು ಚಕ್ಕೆ ಎರಡು ಲವಂಗ ಎರಡು ಅಷ್ಟು ಸಾಕು ಹ್ಞೂ ಅಷ್ಟು ತೊಗೊಂಡು ಫಸ್ಟೂ ಏನು ಮಾಡೋದು ಗೊತ್ತಾ ಒಂದು ತಪ್ಲೆ ಇರತ್ತೆಲ್ಲ ಅದರಲ್ಲಿ ಚಿಕನ್ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಜರ್ಡಿಯಲ್ಲಿ ಹಾಕಿ ಅದು ನೀರೆಲ್ಲ ಹೋಗ್ಬೇಕು ಆ ಥರ ಕ್ಲೀನ್ ಮಾಡಿ ಇಕ್ಕೋಕ್ಕೇಳು ಅವ್ರಿಗೆ ಹ್ಞೂ ಇಕ್ಬಿಟ್ಟು ಫಸ್ಟು ತಪ್ಲೆ ಇಕ್ಕೊ ತಪ್ಪಲೆ ಇಕ್ಬಿಟ್ಟು ಅದ್ರಲ್ಲಿ ಕಾಲು ಕೆ ಜಿ ಬಿರಿಯಾನಿಗೆ ಒಂದು ಕಾಲು ಲೀಟರ್ ಹಾಲು ಇದು ಹಾಕ್ಬೇಕು ಆಯಲ್ ಹಾಕ್ಬೇಕು ಆಯಲ್ ಹಾಕ್ಬಿಟ್ಟು ಅದರಲ್ಲಿ ಇದು ಹಾಕ್ಬೇಕು ಏನು ಆನಿಯನು ಕಟ್ ಮಾಡಿರ್ತಿರಲ್ಲ ಆಂ ಅದು ನಾಲ್ಕು ಆನಿಯನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಗೋಲ್ಡ್ ಗೋಲ್ಡನ್ ಥರ ಆಗಬೇಕು ಗೋಲ್ಡನ್ ಥರ ಆಗಬೇಕು ಅದು ಒಂದು ಸ್ವಲ್ಪ ತೊಗೊಂಡು ಆಚೆ ಇಕ್ಬಿಡಬೇಕು ಅದು ಆಚೆ ಇಕ್ಬಿಟ್ಟು ಆಮೇಲೆ ಇದು ಅದರ ಜೊತೆ ಎಲ್ಲ ಮಾಡ್ಬಿಟ್ಟೂ ಆಮೇಲೆ ಇದು ಹಾಕೋಕ್ಕೇಳು ಅದರಲ್ಲಿ ಏನು ಎಣ್ಣೆ ಇರತ್ತೆಲ್ಲಾ ಅದ್ರಲ್ಲಿ ಇದೂ ಮೆನ್ ಇದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಇರತ್ತೆಲ್ಲ ಆ ಶುಂಠಿ ಬೆಳ್ಳುಳ್ಳಿ ಪೇಶ್ಟು ಒಂದು ಹಂಡ್ರೆಡ್ ಗಿರಾಮು ಇರಬೇಕು ಹಂಡ್ರೆಡ್ ಗಿರಾಮು ಅದು ಹಾಕಿ ಅದು ಇರಬೇಕು ಹಂಡ್ರೆಡ್ ಗಿರಾಮು ಅದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡಬೇಕು ಅದು ಚೆನ್ನಾಗಿ ವಾಸನೆ ಹೋದಾದ್ಮೇಲೆ ಇದು ಹಸಿಮೆಣ್ಸಿನ್ಕಾಯಿಯೂ ಸ್ವಲ್ಪ ಇದು ಇರುತ್ತೆಲ್ಲ ಕೊತ್ತಂಬ್ರಿ ಸೊಪ್ಪು ಅದೂ ಮಿಶಿ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಗ್ರಿಡ್ ಮಾಡ್ಕೊಳ್ಬೇಕು ಚಕ್ಕೆ ಲವಂಗ ಸ್ವಲ್ಪ ಹಾಕಿ ಮಾಡ್ಕೊಂಡು ಅದು ಹಾಕ್ತಾರಲ್ಲ ಅದ್ರ ಜೊತೆ ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡು ಅದ್ರು ಆಮೇಲೆ ಅದ್ರ ಜೊತೆ ಇದು ಫ್ರೈ ಮಾಡ್ಕೊಂಡು ಆಮೇಲೆ ಅದು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಚಿಕನ್ ಇರುತ್ತೆಲ್ಲ ಚಿಕನ್ ಹಾಕಬೇಕು ಅದರ ಜೊತೆ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ದು ವಾಸನೆ ಅದೆಲ್ಲ ನೀರು ಅದೆಲ್ಲ ಹೋಗ್ಬಿಡ್ಬೇಕು ಅದೆಲ್ಲ ನೀರೆಲ್ಲ ಚಿಕನ್ದು ನೀರೆಲ್ಲ ಹೋಗಿರತ್ತೆಲ್ಲ ಆಮೇಲೆ ಇದು ಚೆನ್ನಾಗಿ ಪ್ರೈ ಮಾಡ್ಕೊಂಡು ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅನ್ನೆ ಅರ್ಧ ಅರ್ಧ ಬರ್ದ ಅರ್ಧ ಬರ್ದ ಚಿಕನ್ ಫ್ರೈ ಆಗಿರಬೇಕು ಫುಲ್ಲು ಫ್ರೈ ಆಗಬಾರ್ದು ಅದು ಹ್ಞೂ ಆಮೇಲೆ ಇದೂ ಕರ್ಡ್ ಇರುತ್ತಲ್ಲಾ ಒಂದು ಕಾಲು ಲೀಟರ್ ಕಲ್ಡ್ ಹಾಕ್ಬೇಕು ಕರ್ಡ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರು ಅದೆಲ್ಲ ಅದಾಕಿ ಚೆನ್ನಾಗಿ ಫ್ರೈ ಮಾ ಫ್ರೈ ಎಲ್ಲ ಮಾಡ್ಕೊಂಡು ಕರ್ಡ್ ಪೌಡರ್ ಹಾಕಿ ಚೆಲುವನ್ನು ಟೇಶ್ಟ್ ನೋಡಬೇಕು ಅದ್ರಲ್ಲಿ ಉಪ್ಪು ಕಮ್ಮಿ ಆಯ್ತ ಖಾರ ಕಮ್ಮಿ ಆಯ್ತ ಏನು ಕಮ್ಮಿ ಐತೆ ಅದು ನೋಡಬೇಕು ಅದ್ರಲ್ಲಿ ಅದ್ರಲ್ಲಿ ನೋಡ್ಕೊಂಡು ಅದೆಲ್ಲ ಹಾಕಬೇಕು ಅದ್ರಲ್ಲಿ ಅದ್ನೆಲ್ಲ ಹಾಕ್ಬಿಟು ಅದೆಲ್ಲ ಹಾಕಿ ಅದೆಲ್ಲ ಟೇಶ್ಟ್ ನೋಡಿಬಿಟ್ಟು ಆಮೇಲೆ ಟೊಮಾಟೊ ಇರುತ್ತಲ್ಲ ಒಂದು ನಾಲ್ಕು ಟೊಮಾಟೊ ನಾವು ಕಟ್ ಮಾಡಿರ್ತಿರಲ್ಲ ಆ ಟೊಮ್ಯಾಟೊ ಎಲ್ಲ ಹಾಕಿ ಚೆನ್ನಾಗಿ ನಾವು ಕಲೆಸ್ಬೇಕು ಅದು ಹಾಂ ಅದು ಎಲ್ಲ ಕಲಿಸ್ಬಿಟ್ಟು ಟೊಮ್ಯಾಟೊ ಹಾಕಿ ಅದೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಅದು ಟೇಶ್ಟ್ ನೋಡಬೇಕು ಒಂದು ಎರ್ಡು ಮೂರು ಸಲ ಟೇಶ್ಟ್ ನೋಡಬೇಕು ಅದ್ರಲ್ಲಿ ಉಪ್ಪು ಕಮ್ಮಿ ಆಯ್ತ ಅದೇನು ಕಮ್ಮಿ ಆಯ್ತ ಅದೆಲ್ಲ ನೋಡಿಬಿಟ್ಟು ಆಮೆ ಅದೆಲ್ಲ ನೋಡಬೇಕು ನೋಡಾದಮೇಲೆ ಅದು ಸೈಡಲ್ಲಿ ಬಿಟ್ಬಿಡಬೇಕು ಅಂದರೆ ಎಣ್ಣೆ ಎಣ್ಣೆ ಇರಬೇಕು ಮೇಲೆ ಎಣ್ಣೆ ಚೆನ್ನಾಗಿ ಹಾಕ್ಬೇಕು ಅದಕ್ಕೆ ಎಣ್ಣೆ ಹಾಕ್ಬೇಕು ಆಮೇಲೆ ಒಂದು ಬೇರೆ ಒಂದು ಬೇರೆ ತಪ್ಲೆಯಲ್ಲಿ ಒಂದು ಬೇರೆ ತಪ್ಲೆಯಲ್ಲಿ ಒಂದು ಬೇರೆ ತಪ್ಪಲೆಯಲ್ಲಿ ಇದು ನೀರು ಹಾಕ್ಬೇಕು ಎಷ್ಟು ಒಂದು ಅಕ್ಕಿ ಒಂದು ಕೆ ಜಿ ಅಕ್ಕಿಗೆ ಒಂದುವರೆ ಲೀಟರ್ ನೀರು ಹಾಕ್ಬೇಕು ನೀರು ಹಾಕ್ಬಿಟ್ಟು ಅದ್ರಲ್ಲಿ ಚಕ್ಕೆ ಲವಂಗ ಎರಡು ಹಸಿಮೆಣ್ಸಿನ್ಕಾಯಿ ಅದೆಲ್ಲ ನೀರ್ನಲ್ಲಿ ಹಾಕ್ಬಿಟ್ಟು ಹಾಂ ಅದ್ರಲ್ಲಿ ಇಕ್ಬಿಡ್ಬೇಕು ಅನ್ನು ಉಪ್ಪು ಹಾಕ್ಬೇಕು ಒಂದು ಸ್ವಲ್ಪ ಎಣ್ಣೆ ಅದ್ರಲ್ಲಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲಿ ಇಕ್ಬಿಡು ಸೈಡ್ನಲ್ಲಿ ಇಟ್ಬಿಟ್ಟು ಆಮೇಲೆ ಅದು ಚೆನ್ನಾಗಿ ಕುದಿಯತ್ತಲ್ಲ ನೀರು ಆವಾಗ ಇದು ಅಕ್ಕಿ ತೊಳೆದಿಕ್ಕಿರ್ತಿರಲ್ಲ ನೀವು ಒಂದುವರೆ ಕೆ ಜಿ ಅದು ಅಕ್ಕಿ ಅದ್ರಲ್ಲಿ ಹಾಕ್ಬಿಡ್ಬೇಕು ಅದ್ರಲ್ಲಿ ಹಾಕ್ಬಿಟ್ರೆ ಅದು ಚೆನ್ನಾಗಿ ಕುದಿಯುತ್ತೆ ಅಲ್ಲ ಒಂದು ಸ್ವಲ್ಪ ಅರ್ದಂಬರ್ದ ಅಕ್ಕಿ ಇರುತ್ತಲ್ಲ ಅದು ಎತ್ತಿ ಇದು ಗ್ರೇವಿ ಇರುತ್ತಲ್ಲ ಅದರ ಮೇಲೆ ಸ್ವಲ್ಪ ಇದಿರುತ್ತೆ ಆಯಲ್ ಆ ಆಯಲ್ಲು ಎಲ್ಲ ಚ ಆಯಲ್ಲು ಸೈಡ್ನಲ್ಲಿ ಇರ್ಕೊಳ್ಬೇಕು ಸೈಡ್ನಲ್ಲಿ ಇಕ್ಕೊಂಡು ಇದು ಅಕ್ಕಿ ಕುದಿಯುತ್ತಲ್ಲ ಅದು ಎತ್ತಿ ಈ ಗ್ರೇವಿಯಲ್ಲಿ ಹಾಕ್ಬಿಟ್ರೆ ಆಮೇಲೆ ಇದು ಅಕ್ಕಿ ಹಾಕ್ಬಿಟ್ಟು ಅದರ ಮೇಲೆ ಅದು ಎಣ್ಣೆ ಇರತ್ತಲ್ಲ ಸ್ವಲ್ಪ ಎಣ್ಣೆಯು ಈ ಪುದಿನಾ ಎಲ್ಲ ಹಾಕಿ ಹಂಗೆ ಇಕ್ಬಿಡಬೇಕು ಅದು ಇಕ್ಬಿಟ್ರೆ ಒಂದು ಹತ್ತು ಹದ್ನೈದು ನಿಮ್ಷ ಹಂಗೆ ಇಕ್ಬಿಟ್ರೆ ಅದು ಚೆನ್ನಾಗಿ ಸೂಪ್ಪರಾಗಿ ಇದು ಬಿರಿಯಾನಿ ಆಗ್ಬಿಡುತ್ತೆ ಅದರ ಜೊತೆ ಇದು ಕರ್ಡು ಚಟ್ನಿ ಮಾಡ್ತಿರಲ್ಲ ಅದಕ್ಕೆ ಅದಕ್ಕೆ ಒಂದು ಇದು ಎಷ್ಟು ಒಂದು ಕಾಲು ಕೆ ಜಿ ಮೊಸರು ಕಾಲು ಲೀಟರ್ ಮೊಸರು ಒಂದು ಎರ್ಡು ಹಸಿಮೆಣ್ಸಿನ್ಕಾಯಿ ಒಂದು ಒಂದು ಪುದೀನ ಅದೆಲ್ಲ ಹಾಕ್ಬಿಟ್ಟು ಅದೆಲ್ಲ ಕಟ್ ಮಾಡ್ಕೊಂಡು ಅದೆಲ್ಲ ಹಾಕ್ಬಿಟ್ಟು ಇಡ್ಬಿಡಬೇಕು ಇದು ಕಟ್ ಮಾಡಿ ಅದ್ರ ಜೊತೆ ಕಕಂಬರಿ ಅದೆಲ್ಲ ಕಟ್ ಮಾಡಿ ಆಮೇಲೆ ಪುದೀನ ಇದೂ ಸಾಲ್ಟು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಸೈಡ್ನಲ್ಲಿ ಇಕ್ಕೊಂಡ್ರೆ ಅದಕ್ಕೆ ಚಟ್ನಿ ಆಯ್ತು ಅದರ್ಕಿನ್ನ ಒಂದು ಏನೆಂದ್ರೆ ಸ್ವೀಟು ಸ್ವೀಟ್ ಏನು ಬೇಕು ಏನು ಕೇಸರಿ ಭಾತಾ ಊಂ ಕೇಸರಿ ಭಾತ್ಗೆ ಒಂದು ಕಾಲು ಕೆ ಜಿ ಇದು ರವೆ ಕಾಲು ಕೆ ಜಿ ರವೆ ಆಮೇಲೆ ಕಾಲು ಕೆ ಇದು ಒಂದು ಸ್ವಲ್ಪ ಹಂಡ್ರೆಡ್ ಗಿರಾಮು ಟು ಹಂಡ್ರೆ ಒಂದು ಹಂಡ್ರೆಡ್ ಗಿರಾಮು ಘೀ ಅದು ಚಕ್ಕೆ ಲವಂಗ ಆಮೇಲೆ ಸಕ್ಕ ಒಂದು ಅರ್ಧ ಕೆ ಜಿ ಸಕ್ಕರೆ ಇದ್ರೆ ಅಷ್ಟು ಸಾಕು ಇದು ಚೆನ್ನಾಗಿ ರವೆ ಆಯಲ್ ಹಾಕಿ ರವೆ ಚೆನ್ನಾಗಿ ಅದ್ರಲ್ಲಿ ಚೆನ್ನಾಗಿ ಇದು ಮಾಡ್ಕೊಂಡ್ರೆ ಬ್ರೌನಾಗಿ ಚಲೋ ಮಾಡ್ಕೊಂಡು ಆಮೇಲೆ ಎಣ್ಣೆ ಹಾಕಿ ಬೇರೆ ತಪ್ಲದಲ್ಲಿ ಘೀ ಹಾಕಿ ಚಕ್ಕೆ ಲವಂಗ ಹಾಕಿ ಇದು ನೀರು ಹಾಕ್ಬಿಡ್ಬೇಕು ನೀರು ಹಾಕ್ಬಿಟ್ಟು ಅದ್ರ ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿಯುತ್ತಲ್ಲ ಅದ್ರಲ್ಲಿ ಒಂದು ಸ್ವಲ್ಪ ಕಲರ್ ಹಾಕ್ಬೇಕು ಸ್ವಲ್ಪ ಕಲರ್ ಹಾಕ್ಬಿಟ್ರೆ ಅದು ನೀರೆಲ್ಲ ಕುದಿಯತ್ತಲ್ಲ ಇದು ರವೆ ಎತ್ತಿ ಅದ್ರ ಮೇಲೆ ಹಾಕ್ಬಿಟ್ರೆ ಚೆನ್ನಾಗಿ ಅದು ಕುದಿಯತ್ತಲ್ಲ ಆಮೇಲೆ ಸಕ್ರೆ ಹಾಕ್ಬೇಕು ಸಕ್ರೆ ಆದ್ರೆ ಆಮೇಲೆ ಅದು ಕೇಸರಿ ಭಾತು ಅದರ ಜೊತೆ ಸ್ವೀಟ್ ಆಗುತ್ತೆ ಹ್ಞೂ ಚೆನ್ನಾಗಿರತ್ತೆ ಅದ್ರ ಜೊತೆ ಬಿರಿಯಾನಿ ಜೊತೆ ಅದು ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಅದು ಮಾಡ್ಬಿಟ್ರೆ ಆಮೇಲೆ ಇನ್ನು ಇನ್ನು ಏನು ಏನು ಕಬಾಬಾ ಹ್ಞೂ ಕಬಾಬ್ಗೆ ಕಬಾಬ್ಗೆ ಒಂದು ಒಂದು ಎರಡು ಕೆ ಜಿ ಕಬಾಬ್ಗೆ ಎರ್ಡು ಕೆ ಜಿ ಕಬಾಬು ಚೆನ್ನಾಗಿ ಸ್ಕಿನ್ ಔಟ್ ಮಾಡ್ಬಿಟ್ಟು ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಸೈಡ್ನಲ್ಲಿ ಇಕ್ಬಿಡಬೇಕು ಅದು ಸೈಡ್ನಲ್ಲಿ ಇಕ್ಬಿಟ್ರೆ ಚೆನ್ನಾಗೆಲ್ಲ ನೀರೆಲ್ಲ ಎಳ್ಕೊಂಡ್ಬಿಡುತ್ತೆ ನೀರು ಎಳ್ಕೊಂಡಾದಮೇಲೆ ಅದ್ರಲ್ಲಿ ಬೇರೆ ಕಬಾಬ್ದು ಮಸಾಲ ಇರತ್ತಲ್ಲ ಆ ಮಸಾಲಾ ಪೌಡರು ಅದ್ರ ಮೇಲೆ ಇದು ಗಾ ಜಿಂಜರ್ ಗಾರ್ಲಿಕ್ ಪೇಶ್ಟು ಆಮೇಲೆ ಸ್ವಲ್ಪ ಉಪ್ಪು ಇನ್ನು ಸ್ವಲ್ಪ ಕರಡು ಒಂದು ಮೊಟ್ಟೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಸ್ ಮಿಕ್ಸ್ ಮಾಡ್ಕೊಂಡು ಇದು ಚಿಕನ್ ಇರತ್ತಲ್ಲ ಆ ಚಿಕನ್ ಎತ್ತಿ ಇದ್ರಲ್ಲಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿ ಇಕ್ಕೊಳ್ಬೇಕು ಅದೆಲ್ಲ ಫ್ರೈ ಮಾಡಿ ಅದೆಲ್ಲ ಫ್ರೈ ಮಾಡಿ ಇಕ್ಕೊಂಡು ಸೈಡ್ನಲ್ಲಿ ಇಕ್ಕೊಳ್ಬೇಕು ಆಮೇಲೆ ಅದಕ್ಕೆಯೇ ಇದು ಆ ಕಬಾಬಿಗೆಯೇ ನೀವು ಬೇಕಾದರೆ ಇದು ಚಿಕನ್ ಚಿಲ್ಲಿನು ಮಾಡಬೋದು ಅದ್ರ ಜೊತೆ ಏನು ಬೇಕು ಗೊತ್ತ ಚಿಕನ್ ಚಿಲ್ಲಿಗೆ ಒಂದು ಎರಡು ಮೂರು ಈರುಳ್ಳಿ ಆಮೇಲೆ ಇದು ಗಾರ್ಲಿಕು ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆ ಸ್ವಲ್ಪ ಇದು ಏನು ಹಸಿಮೆಣ್ಸಿನ್ಕಾಯಿ ಆಮೇಲೆ ಇದು ಹ್ಞೂ ಅಷ್ಟೂ ಇದು ಮಾಡ್ಕೊಂಡು ಒಂದು ತಪ್ಲೆಯಲ್ಲಿ ಎಣ್ಣೆ ಹಾಕ್ಕೊಳ್ಬೇಕು ಅದು ಎಣ್ಣೆ ಎಲ್ಲ ಹಾಕ್ಕೊಂಡು ಈ ಈರಡು ಈ ಈರುಳ್ಳಿ ಇರತ್ತಲ್ಲ ಅದು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಬೆಳ್ಳುಳ್ಳಿ ಅದರ ಜೊತೆ ಕೊತ್ತಂಬ್ರಿ ಸೊಪ್ಪು ಆಮೇಲೆ ಇದು ಸೋಯಾ ಸಾಸು ಆಮೇಲೆ ವೆನಿಗರು ಆಮೇಲೆ ಟೊಮ್ಯಾಟೋ ಸಾಸು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಲ್ಲ ಆಗುತ್ತಲ್ಲ ಉಪ್ಪು ಸ್ವಲ್ಪ ಮೆಣ್ಸಿನ್ಕಾಯಿ ಸ್ವಲ್ಪ ಮೆಣ್ಸಿನ ಪುಡಿ ಇದು ಖಾರ ಪುಡಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಈ ನಾವು ಕಬಾಬು ಫ್ರೈ ಮಾಡಿ ಇಕ್ಕಿರ್ತಿರವಲ್ಲ ಆ ಕಬಾಬು ನಾವು ಎತ್ತಿ ಇದ್ರಲ್ಲಿ ಹಾಕ್ಬೇಕು ಅದೆಲ್ಲ ಚೆನ್ನಾಗಿ ನಾವು ಕಲೆಸ್ಕೊಂಡು ಒಂದು ಬಾಂಡ್ಲಿಯಲ್ಲಿ ಎಲ್ಲ ಚೆನ್ನಾಗಿ ಎರಡು ಸೇರಿ ನಾವು ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಚಿಕನ್ ಚಿಲ್ಲಿ ಆಗುತ್ತೆ ಅದರ ಜೊತೆ ನಾವು ಒಂದು ಸ್ವಲ್ಪ ಕ್ಯಾಪ್ಸಿಕಂ ಹಾಕ್ಬೇಕು ಸ್ವಲ್ಪ ಕ್ಯಾಸ್ವಿಕಮ್ಮು ಆಮೇಲೆ ಅದು ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಟೇಶ್ಟು ಇನ್ನು ಒಂದು ಏನೆಂದ್ರೆ ಅದೆಲ್ಲ ಆದಮೇಲೆ ಲಾಶ್ಟ್ನಲ್ಲಿ ನಾವು ಹ್ಞೂ ಅದು ಎಲ್ಲ ಜೀರ್ಣ ಆಗೋಕ್ಕೆ ಒಂದು ಕಷಾಯ ಥರ ಮಾಡ್ತೀವಿ ಆ ಕಷಾಯಕ್ಕೆ ಒಂದು ಸ್ವಲ್ಪ ಕಾಲು ಲೀಟರ್ ನೀರು ಅದ್ರ ಜೊತೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಪುದಿನ ಅದೆಲ್ಲ ಹಾಕಿ ಚೆನ್ನಾಗಿ ಕಲೆಸಿಡ್ಬೇಕು ಚೆನ್ನಾಗಿ ಕುದಿಬೇಕದು ಚೆನ್ನಾಗಿ ಕುದಾದ್ಮೇಲೆ ಅದು ಎಲ್ಲ ಒಂದು ಕಷಾಯ ಥರ ಆಗುತ್ತೆ ಇದು ಎಲ್ಲ ಮಾ ತಿಂದಾದಮೇಲೆ ಆ ಕಷಾಯ ಕುಡಿದ್ರೆ ನಮಗೆ ಚೆನ್ನಾಗಿ ಜೀರ್ಣ ಆಗ್ಬಿಡುತ್ತೆ ಅಷ್ಟೇ ಅದೆಲ್ಲ ಹೇಳ್ಬಿಡು